ಮೇಡಮ್ ಮಾರ್ನಿಂಗ್ ಮೇಡಮ್ ಮೇಡಮ್ ಮೇಡಮ್ ನಾನು ಮೇಡಮ್ ನಾಗೇಶ್ ಏನೋ ಫೋನ್ ಮಾಡೋಕ್ ಹೇಳಿದ್ರಂತೆ ಮೇಡಮ್ ಇದೆ ಅಲ್ಲ ಮೇಡಮ್ ಬರ್ತೀನಲ್ಲ ರೆಗ್ಯುಲರ್ರಾಗಿ ಸ್ಕೂಲಿಗೆ ನಾನೂ ಮೇಡಮ್ ಯಾಕೆ ಮೇಡಮ್ ನಂದು ಅಟೆಂಡೆನ್ಸ್ ಕರೆಕ್ಟಾಗಿದೆಯಲ್ಲ ಡೈಲಿ ಬರ್ತಾ ಇದೀನಲ್ಲ ಸ್ಕೂಲಿಗೆ ಮೇಡಮ್ ಗೊತ್ತಾಗುತ್ತೆ ಮೇಡಮ್ ಬರ್ತಾ ಇದೀನ್ ಮೇಡಮ್ ಸ್ಕೂಲಿಗೆ ನಾನು ಡೈಲಿ ಫ್ರೆಂಡ್ಸ್ ಬೇಕಾದ್ರೆ ಕೇಳಿ ಮೇಡಮ್ ನನ್ನ ಫ್ರೆಂಡ್ಸನ್ನೆಲ್ಲ ಕೇಳಿ ಡೈಲಿ ಸ್ಕೂಲಿಗೆ ಬರ್ತಾ ಇದೀನ್ ನಾನು

ಹಾಂ ಮೇಡಮ್ ಮೇಡಮ್ ಯಾಕೆ ಮೇಡಮ್ ಹಾಗೆಲ್ಲಾ ಹೊಸ ರೂಲ್ಸ್ ನನಗೆ ಮಾತ್ರ

ಹಾಂ ಮೇಡಮ್ ಅರ್ಥ ಆಗ್ತದೆ ಅರ್ಥ ಆಗ್ತದೆ

ಮೇಡಮ್ ಲಾಸ್ಟ್ ಟೆಸ್ಟಲೆಲ್ಲ ಕರೆಕ್ಟಾಗೆ ಬಂದಿದೆಯಲ್ಲ ಮೇಡಮ್ ಮಾರ್ಕ್ಸು ಎಲ್ಲ ಫಿಫ್ಟಿ ಪರ್ಸೆಂಟ್ ಮೇಲೆ ಬಂದಿದೆ ನಂದು ಮೇಡಮ್ ನನಗೇ ಅರ್ಥ ಆಗ್ತಾಯಿಲ್ಲ ಮೇಡಮ್ ಟೀಚರ್ಸ್ ಹೇಳೋದ್ ಸರಿಯಾಗಿ ಅರ್ಥ ಆಗೋಲ್ಲ ಕ್ಲಾಸಲ್ಲಿ ಜಾಸ್ತಿ ಬೈತಾರೆ ನನಗೆ ಅದಕ್ಕೇ ಮತ್ತೆ ಎಲ್ಲರ ಮುಂದೆ ನನಗೆ ಇನ್ಸಲ್ಟ್ ಮಾಡ್ತಾರೇ ಅದಕ್ಕೆನೋ ಮೋಸ್ಟ್ಲಿ ನನ್ಗೆ ಅರ್ಥ ಆಗ್ತಾಯಿಲ್ಲ ಅನಿಸುತ್ತೆ ಮೇಡಮ್ ಓದ್ತಾ ಇರೋದು ಹೇಳ್ತಾ ಇರೋದು ಓಕೆ ಮೇಡಮ್ ಆಗ್ಬೋದು ಮೇಡಮ್